ನಾವು ಜೀವನೋಪಕ್ಕಾಗಿ ಹೆಚ್ಚಿನದಾಗಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಅಥವಾ ಒಳ್ಳೆಯ ಉದ್ಯಮಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ನಮಗೆ ಇಷ್ಟವಾಗುವಂಥ ಕೆಲಸಗಳನ್ನು ಹುಡುಕಿಕೊಂಡು ಮತ್ತು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುವುದು ಬಂದ ಸಂಬಳದಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವುದು ಈ ರೀತಿಯ ಒಂದು ಆಸೆಗಳು ಎಲ್ಲವೂ ಇರುತ್ತದೆ ಹಾಗೆಯೇ ಒಂದು ಯುವಕರಲ್ಲಿ ಹೆಚ್ಚಾಗಿ ತಮ್ಮ ಮುಂದಿನ ಕೆರಿಯರ್ ಬಗ್ಗೆ ಹೆಚ್ಚು ಗಮನವಿರುತ್ತದೆ ಏಕೆಂದರೆ ತಾವು ಸ್ವತಃ ಒಂದು ಉದ್ಯಮವನ್ನು ಸ್ಟಾ ಪ್ರಾರಂಭ ಮಾಡಬೇಕು ಮತ್ತೆ ತಮ್ಮದೇ ಆದ ಒಂದು ಬಿಸಿನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕು ಎಂಬ ಒಂದು ಆಸೆಯು ಎಲ್ಲರಲ್ಲೂ ಕೂಡ ಇರುತ್ತದೆ ಹಾಗೆಯೇ ನಮ್ಮ ಕೆರಿಯರಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಹೆಚ್ಚಿನ ಒಂದು ಮುಖ್ಯವಾಗಿರುತ್ತದೆ ಏಕೆಂದರೆ ನಾವು ಯಾವ ಸಮಯದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಯಾವ ರೀತಿ ನಿಭಾಯಿಸಿಕೊಂಡು ಹೋಗಬೇಕೆಂಬುದು ಅತಿ ಮುಖ್ಯವಾಗಿರುತ್ತದೆ ಈ ರೀತಿ ನಮ್ಮ ಕೆರಿಯರ್ನಲ್ಲಿ ನಾವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ನಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಹೊಂದಬೌದು ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆಯ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಿ ಅವುಗಳನ್ನು ನಿಭಾಯಿಸ್ಕೊಂಡು ಹೋಗ್ಬೌದೆಂದು ಈ ಮೂಲಕ ಹೇಳ್ಬೋದು